ಹಾಂ ಹಲೋ ಸರ್ ನಮಸ್ತೆ ಹಾಂ ಹೌದು ಸರ್ ಇದು ದರ್ಶನ್ ಹೋಮ್ ಅಪ್ಲೈಯನ್ಸ್ ತುಮಕೂರು ಸರ್ ಹೇಳಿ ಸರ್ ಟಿ ವಿ ಒಂದೇಯ ಸರ್ ಮತ್ತೆ ಬೇರೆ ಏನಾದರು ತೊಗೊಳ್ಬೇಕಾ ಹೌದಾ ಸರ್ ಹಾಂ ಸರಿ ಸರ್ ನಮ್ಮ ನಮ್ಮಲ್ಲಿ ಟಿ ವಿ ಈಗ ಸ್ಯಾಮ್ಸಂಗು ಮತ್ತು ಫಿಲಿಪ್ಸು ಮತ್ತು ಇನ್ನು ಬೇರೆಬೇರೆ ಹೊಸ ಹೊಸ ಕಂಪ್ನಿಗಳಿದೆ ಸರ್ ಒ ಹಾಂ ಒನ್ ಪ್ಲಸ್ಸು ಇದೆ ಸರ್ ಒನ್ ಪ್ಲಸ್ಸು ಇದೆ ತರ್ಟೀನ್ ತರ್ಟಿ ಫೋರ್ಟಿ ಸರ್ ಅದು ಅದು ತರ್ಟಿ ಟು ಇಂಚಸ್ಸಿದೆ ಸರ್ ಹಾಂ ತರ್ಟಿ ಟು ಇಂಚಸ್ಸು ಒನ್ ಪ್ಲಸ್ ಟಿ ವಿ ಬಂದ್ಬಿಟ್ಟು ಒಂದು ಮೂವತ್ತೈದು ಸಾವಿರ ಆಗುತ್ತೆ ಸರ್ ಹಾಂ ಹಾಂ ಸೋನಿ ಮತ್ತು ಸ್ಯಾಮ್ಸಂಗ ಅವು ಮೂವತ್ತೆರಡು ಇಂಚಿಂದು ಟಿ ವಿ ಸರ್ ಒಂದು ಮೂವತ್ತು ಸಾವಿರ ಮೂವತ್ತು ಸಾವಿರದ ಕೆಳಗಡೆಯೇ ಆಗುತ್ತೆ ಸರ್ ಹಾಂ ಸರ್ ಎಲ್ಲ ವೈ ಫೈ ಕನೆಕ್ಷನ್ನು ಎಲ್ಲ ಇರುತ್ತೆ ಸರ್ ಹಾಂ ನೀವು ಬೇರೆದು ಎಲ್ಲ ಆಪ್ಷನ್ ಥರವು ಇರುತ್ತೆ ಸರ್ ಪೆನ್ ಡ್ರೈವು ಇದು ಹಾಕ್ಬೋದು ಸರ್ ಟಿವಿಗೆ ಮತ್ತೆ ಎರಡು ವರ್ಷ ವಾರಂಟಿ ಇರುತ್ತೆ ಸರ್ ಹಾಂ ಸರ್ ಬನ್ನಿ ಸರ್ ನಮ್ಮ ಅಂಗ್ಡಿಗೆ ಬನ್ನಿ ನಿಮಗೆ ಏನು ಇನ್ಫಾರ್ಮೇಶನ್ ಬೇಕಾದರು ಕೊಡ ಹಾಂ ಸರ್ ಹಾಕಿಸ್ಕೊಡ್ತೀವಿ ಸರ್ ಓಕೆ ಸರ್ ಓಕೆ ಸರ್ ನಮ್ಮ ಕಡೆ ಬಜಾಜ್ದು ಇ ಎಮ್ ಐ ಸರ್ವಿಸ್ಸಿದೆ ಸರ್ ಹಾಕಿಸ್ಕೊಡ್ತೀವಿ ಬನ್ನಿ ನೀವು

ನಲ್ವತ್ತು ಸಾವಿರ ಒನ್ ಪ್ಲಸ್ ಆದರೆ ಸರ್ ನೀವು ಸ್ಟಾರ್ಟಿಂಗು ಒಂದು ಹನ್ನೆರಡರಿಂದ ಹದ್ನೈದು ಸಾವಿರ ಕಟ್ಬೇಕು ಸರ್ ಅಂದರೆ ನೀವು ಇ ಎಮ್ ಐ ಯಾವ್ಥರ ಅಂದರೆ ನೀವು ತಿಂಗ್ಳ ಒಂದು ಎರಡುವರೆ ಸಾವಿರ ಎರಡು ಸಾವಿರ ಕಟ್ತೀರಿ ಅಂದರೆ ಕಡಿಮೆ ಆಗುತ್ತೆ ಅಂದರೆ ಮಂತ್ಸು ಕ ತಿಂಗಳುಗಳು ಕಡಿಮೆ ಆಗುತ್ತೆ ಇಲ್ಲ ನೀವು ಇಲ್ಲ ಇನ್ನು ಸ್ವಲ್ಪ ಕಡಿಮೆ ಮಾಡ್ತೀರಿ ಅಂದರೆ ಇನ್ನು ಅಮೌಂಟ್ ಕಡಿಮೆ ಆಗುತ್ತೆ ಸರ್ ಅದಕ್ಕೆ ಹಾಂ ಓಕೆ ಸರ್ ಬನ್ನಿ ಸರ್ ಬಂದು ಮೀಟ್ ಮಾಡಿ ಓಕೆ ಹಾಂ ಥ್ಯಾಂಕ್ ಯು